ಹಲೋ ಹಾಂ ಹೇಳಿರಿ ದೀಪ

ಹಾಂ ದೀಪ ಹೇಳಿ ರೀ ಆರಾಮ ಅದೀರ ನಾವೂ ಆರಾಮ ಅದೀವಿ ಏನು ಮತ್ತು ಏನು ಬೇಕಾಗಿತ್ತು ನಿಮಗೆ ಹಾಂ ನಾವು ಆರಾಮ ಅದೀವಿ ಮತ್ತು ನಿಮ್ಗೆ ಈಗ ನಮ್ಮ ಕಡೆಯೆಲ್ಲ ಮಾಲು ಏನೇನು ಬೇಕಾಗಿತ್ತು ನಿಮ್ಗೆ ನಮ್ಮ ತೋಟದೊಳಗ ಗಜ್ಜರಿ ಐತ್ರಿ ಉಳ್ಳಾಗಡ್ಡಿ ಐತ್ರಿ ಟಮಾಟೇ ಹಣ್ಣ್ ಅದಾವು ಮೆಣ್ಸಿನ್ಕಾಯಿ ಅದವೆ ರೀ ಎಲ್ಲಾ ಒಳ್ಳೆಯ ಕ್ವಾಲ್ ಒಳ್ಳೆಯ ಒಂದು ಒಂದು ಗುಣದ ಗುಣಧರ್ಮದವೇ ಅದಾವೆ ರೀ ಯಾವೂ ಈಗ ಈಗ ಬಾಳಿಗೆ ಹೋದವ್ರೀ ಮಲಮಲ ಅಂತಾವ್ರೀ ತರಕಾರಿಗಳೆಲ್ಲ ಚಲೋ ಅದಾವೆ ಯಾವಾಗ ಬೇಕಿತ್ತು ರೀ ಇವತ್ತೇ ಬೇಕೋ ನಾಳೆ ಬೇಕೋ ಹಾಂ ಇವತ್ತೇ ನಿಮ್ಗೇ ಬಂದು ತೊಗೊಂಡು ಹೋಗಕ್ ಆಗತ್ತೇನ್ರೀ ಏನು ನಾವೇ ಬ ತಂದ್ಕೊಡ್ಬೇಕಾ ರೀ

ಇಲ್ಲ ಇಲ್ಲ ನಮ್ಮ ಕಡೆ ಇಷ್ಟೆಲ್ಲ ಅದವೆ ರೀ ಎಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟೂ ಕೊಡ್ತೀವಿ ಚಲೋ ಅದವೆ ರೀ ನಮ್ಮ ಕಡೆ ತರಕಾರಿ ಹಾಂ ಎಲ್ಲಾ ಅದಾವೆ ರೀ ಎಲ್ಲ ಅದಾವೆ ಎಲ್ಲಾ ತರಕಾರಿನೂ ಬೆಳಿತೀವಿ ರೀ ನಾವು ನಮ್ಮ ಹೊಲ್ದೊಳಗೆ ಬೆಳಿತೀವಿ ಮತ್ತು ಹೊರ್ಳಿ ಅವಕ್ಕ ಸಾವಯವ ಗೊಬ್ರನೇ ಹಾಕಿ ಬೆಳಿತೀವಿ ರೀ ಅವುಕ್ಕೆ ತಿಂದರೂ ನ ತರಕಾರಿ ತಿಂದರೂ ಕೆಡೋಂಗಿಲ್ಲ ಮತ್ತು ಹೊರ್ಳಿ ತಿಂದ್ರೂ ನಮ್ಗೆ ಅನಾರೋಗ್ಯ ಬರೋಂಗಿಲ್ಲ ಮತ್ತು ಹೊರ್ಳಿ ಅವು ಏನು ಮಾಡ್ತವೆ ಯಾವಾಗಲೂ ಹೆಂಗೆ ಇರ್ತವೆ ಹಂಗೆ ಇನ್ನು ಎರಡು ದಿನ ಬಿಟ್ಟು ಆದ್ರೂ ಕೂಡ ಕೆಡೋಂಗಿಲ್ಲ ಅವು ತರಕಾರಿ ಚಲೋನೇ ಇರ್ತಾವೆ ರೀ ಹಾಂ ರಾಸಾಯನಿಕ ನಾವು ಗೊಬ್ಬರವನ್ನು ಬೆರ್ಸಂಗ್ ಹಾಕೋಂಗಿಲ್ಲ ಅದಕ್ಕೆ ಸಾವಯವ ಗೊಬ್ಬರವನ್ನು ಹಾಕಿ ನಾವು ಬೆಳ್ಸಿರ್ತೀವಿ ರೀ ಅವುನ್ನ ಹಾಂ ನಾವು ಮತ್ತು ನಾವು ಏನು ಮಾಡ್ತೀವಿ ರೀ ಅಂದ್ರೆ ಅವುನ್ನ ಮತ್ತು ಹೊರ್ಳಿ ನಮ್ದು ಹೊಲ್ದಾಗಿನ ಮಣ್ಣನ್ನು ನಾವು ಪರೀಕ್ಷೆ ಮಾಡ್ತೀವಿ ಕೃಷಿ ಇದಕ್ಕೆ ಹೋಗಿ ಇಲಾಖೆಗೆ ಹೋಗಿ ಅವಾಗವಾಗ ಪರೀಕ್ಷೆ ಮಾಡ್ತಾ ಇರ್ತೀವಿ ಅದಕ್ಕೆ ಮತ್ತು ಹೊರ್ಳಿ ಏನು ಅದರಲ್ಲಿ ಯಾವ ಪೋಷಕಾಂಶ ಕಡಿಮೆ ಆಗೈತಿ ಯಾವ್ದು ಹೆಚ್ಚು ಆಗೈತಿ ಅದ್ರದ್ದು ಆಮ್ಲೀಯ ಪ್ರಮಾಣ ಎಷ್ಟು ಐತಿ ಇದನ್ನೆಲ್ಲ ಚಕ್ ಮಾಡಿಸ್ತಾ ಇರ್ತೀವಿ ರೀ ನಾವು ಹಂಗಾಗಿ ಮತ್ತು ಹಾಂ ಅದ್ನ ಅಲ್ಲಿ ಅದನ್ನೆಲ್ಲ ಚಕ್ ಮಾಡ್ಸಿದ್ದು ಆದ ಮೇಲೆ ಯಾವ ಮಣ್ಣಿಗೆ ನಾವು ಯಾವ ಬೆಳೆ ಬೆಳೆದ್ರೆ ಅತ್ತ್ಯುತ್ತಮವಾಗಿ ಇರ್ತೈತಿ ಉತ್ತಮವಾಗಿ ಇರ್ತೈತಿ ಅನ್ನೋದನ್ನು ಕೂಡ ಚ ಪರೀಕ್ಷೆ ಮಾಡಿ ನಾವು ಈ ರೀತಿಯಾದ ಒಂದು ಬೆಳೆಯನ್ನು ಬೆಳ್ದೀವಿ ರೀ ನಿಮ್ಗೆ ಎಷ್ಟು ಬೇಕು ಹೇಳಿರಿ ಒಂದು ಒಂದು ಒಂದು ಒಳ್ಳೆಯ ಒಂದು ದರವನ್ನು ನಾವು ಕೊಡ್ತೀವಿ ಒಂದು ದರ ಮಾಡಿ ನೀವು ತೊಗೊಳ್ರಿ ಟೊಮೇಟೊ ನಮ್ಮ ಕಡೆ ಅಂದ್ರೆ ಐವತ್ತು ರೂಪಾಯಿ ಕೆಜಿ ಅದೆ ರೀ ಟಮೋಟೆ ಹಣ್ಣು ಈರುಳ್ಳಿಯೂ ಕೂಡ ಅರವತ್ತು ರೂಪಾಯಿ ಕೆಜಿ ಅದೆ ರೀ ಮೆಣ್ಸಿನ್ಕಾಯಿ ಬಂದು ನೂರಿಪ್ಪತ್ತು ರೂಪಾಯಿ ಕೆಜಿ ಅದೆ ರೀ ಹ್ಞೂನ್ ರೀ ಆಲೂಗಡ್ಡೆ ಬಂದು ಮೂವತ್ತು ರೂಪಾಯಿ ಕೆಜಿ ನಲವತ್ತು ರೂಪಾಯಿ ಕೆಜಿ ಅದೆ ಆಲೂಗಡ್ಡೆ ಹಾಂ ನಾವು ತಂದು ಕೊಡಂದರೆ ನೀವು ನಮ್ಗೆ ನಾವು ತಂದು ಕೊಡ್ತೀವಿ ರೀ ನೀವು ಗಾಡಿ ಬಾಡ್ಗೆ ಕೊಡ್ಬೇಕಾಗತ್ತೆ ರೀ ಮತ್ತು ನೀವೇ ಬಂದು ತೊಗೊಂಡು ಹೋದ್ರಿ ಅಂದ್ರೆ ನಾವು ಎಲ್ಲಾ ರೆಡಿ ಮಾಡಿ ಇಟ್ಟಿರ್ತೀವಿ ರೀ ಗಾಡಿ ಬಾಡ್ಗೆ ನೀವೇ ಕೊಟ್ಟು ತೊಗೊಂಡು ಓ ನೀವು ಗಾಡಿ ಬಾಡ್ಗೆ ಏನು ಇರೋಂಗಿಲ್ಲ ರೀ ಮತ್ತು ನಾವು ತಂದು ಕೊಡಬೇಕಂದ್ರೆ ನೀವು ಗಾಡಿ ಬಾಡ್ಗೆ ವಿತ್ ಇದ್ರದ್ದು ದರ ಎಷ್ಟು ಇರತೈತೆ ಅಷ್ಟು ಕೊಡ್ಬೇಕಾಗತ್ತೆ ರೀ ಹ್ಞೂನ್ ರೀ ನೀವು ನಮ್ದು ತರಕಾರಿ ಬಗ್ಗೆ ಏನೂ ಮಾತಾಡಂಗೇ ಇಲ್ಲ ರೀ ನೋಡಿದ್ರೇ ಅದು ನಿಮಗೆ ಗೊತ್ತಾಗಿರತೈತಿ ಒಳ್ಳೆಯ ಒಂದು ಉತ್ತಮವಾದ ಒಂದು ಧರ್ಮದವೇ ಅದಾವೆ ರೀ ಎಲ್ಲಾ ತರಕಾರಿಗಳು ಕೂಡ ಒಳ್ಳೆಯ ಅದವೆ ರೀ ಹಾಂ ಹಾಂ ಹಾಂ ರೀ ಹಾಂ ರೀ ಹಾಂ ರೀ ಹಾಂ ರೀ ಬನ್ರಿ ಬನ್ರಿ ಹಾಂ ಹಾಂ ನೀವು ನೋಡಿರಿ ಒಂದು ಸಲ ನಮ್ಮ ಕಡೆ ತರಕಾರಿ ತಗೊಂಡಿರಿ ಅಂದ್ರೆ ಮ ಮ ಪದೇ ಇನ್ನೊಂದು ಸಲ ನೀವು ನಮ್ಮನ್ನು ಹುಡುಕ್ಕೊಂಡು ಬಂದಿರ್ತೀರಿ ಅಂಥ ತರಕಾರಿನ ನಾವು ನಿಮ್ಗೆ ಮಾರಾಟ ಮಾಡ್ತೀವಿ ರೀ ಅಂತಿಂಥವ್ ವಟ ಮಾರಾಟ ಮಾಡೋಂಗಿಲ್ಲ ರೀ ಹಾಗಾಗಿ ನೀವು ನೋಡಿರಿ ತೊಗೊಂಡು ಹೋದ ಮೇಲೆ ನಿಮ್ಗೇ ಗೊತ್ತಾಗತ್ತೆ ಅದ್ರದ್ದು ರೇಟಿನ ಬಗ್ಗೆ ನಾನೂ ಮಾತಾಡೋಲ್ಲ ನೀವೂ ಮಾತಾಡೋಂಗಿಲ್ಲ ಹೆಚ್ಚೂ ಕಮ್ಮಿ ನಾವಿಬ್ಬರು ಹೊಂದಾಣಿಕೆ ಇದ್ದೀವಿ ಅಂದ್ರೆ ಅದು ಇದ್ದೇ ಇರ್ತದೆ ರೀ ಕರೆಕ್ಟಾಗಿ ಇದನ್ನು ಮಾಡ್ಕೋಬೌದು ಅದು ಅದರಾಗ್ ಏನು ಇರತೈತ್ರೀ ಒಂದು ರುಪಾಯಿ ಹೆಚ್ಚು ಆಗಿತ್ತು ಒಂದು ರುಪಾಯಿ ಕಡಿಮೆ ಆಗಿತ್ತು ಅದರಾಗ್ ಏನೂ ಬರಂಗಿಲ್ಲ ಯಾರು ಏನು ಇದಾಗಂಗೆ ಇಲ್ಲ ರೀ ಆ ಒಂದು ರೂಪಾಯನ್ನು ತಿಂದು ನಾವೂ ದೊಡ್ಡವರಾಗಂಗಿಲ್ಲ ನೀವೂ ದೊಡ್ಡವರಾಗಂಗಿಲ್ಲ ಹಾಗಾಗಿ ನಾವೂ ಶ್ರಮ ಪಟ್ಟಿರ್ತೀವಿ ರೀ ಹ್ಞೂನ್ ರೀ ಓಕೆ ಹಾಂ ರೀ ಓಕೆ ಓಕೆ ಬಂದು ಸರಿ ರೀ ನಮಸ್ತೆ ನಮಸ್ಕಾರ ಹ್ಞೂ